ನನ್ನ ಪ್ರಾದೇಶಿಕ ಇತಿಹಾಸದಲ್ಲಿ ನಾನು ಕಾಣಿದಂತೆ ಕೆಲವು ಮತೀಯ ಸಂಘರ್ಷಗಳು ನನ್ನ ಗಮನಕ್ಕೆ ಬಂದಿದೆ ಅವುಗಳೆಂದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಒಂದು ಇನ್ನೊಂದು ಧರ್ಮದ ನಡುವೆ ಗಲಾಟೆ ಜಾತಿ ಜಾತಿಗಳ ನಡುವೆ ಗಲಾಟೆ ಈ ಥರ ಕೆಲವು ಗಲಾಟೆಗಳು ನನಗೆ ಗೊತ್ತಾಗಿದೆ ನಡೆದಿದ್ದಾವೆ ಹದಿನೈದು ವರ್ಷಗಳು ಹಿಂದೆ ಅಂತ ಆದರೆ ಇತ್ತೀಚಿನ ದಿನದಲ್ಲಿ ಅಂತಹ ಯಾವುದೇ ಗಲಾಟೆಗಳು ನಡೆದಿಲ್ಲ ಇದಕ್ಕೆ ಕಾರಣಗಳೇನೆಂದ್ರೆ ಜಾತೀಯತೆ ಧರ್ಮದ ನಡುವೆ ಸಂಘರ್ಷಗಳು ಆಚರಣೆಗಳು ಕಟ್ಟುಪಾಡುಗಳು ಹಬ್ಬಗಳು ಇಂತಹ ದಿನಗಳಲ್ಲಿ ಇಂತಹ ಗಲಾಟೆಗಳು ನಡೆದಿದ್ದಾವೆ ಅಂತ ಹೇಳ್ಬಿಟ್ಟು ನನಗೆ ಇನ್ಫಾರ್ಮೇಷನ್ ಬಂತು ಆದರೆ ಅದರಿಂದ ಪರಿಣಾಮಗಳು ಏನಾಯಿತು ಅಂತ ಹೇಳೊದಾದ್ರೆ ಇಲ್ಲಿ ಜನರು ಇತ್ತೀಚಿನ ದಿನಗಳಲ್ಲಿ ಚೇಂಜ್ ಆಗಿದ್ದಾರೆ ಯಾವ ಥರ ಅಂದರೆ ಯಾವುದೇ ರೀತಿಯ ಗಲಾಟೆಗಳು ನಡೆಯುತ್ತಾಯಿಲ್ಲ ಅಂದರೆ ಜನರು ಚೇಂಜ್ ಆಗಿದ್ದಾರೆ ಸಾಮರಸ್ಯದಿಂದ ಬದುಕ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ